ಈಗ ಡಾನ್ಸ್ ಮಾಡೋದು ಅಂತಂದರೆ ಅದು ಒಳ್ಳೆಯವ್ರು ಛಲೋವ್ರು ಅಂತೇನೂ ಇರಂಗಿಲ್ಲ ರಿ ಡಾನ್ಸ್ ಮಾಡೋದಂದ್ರೆ ಎಲ್ಲರೂ ಛಲೋನೇ ಡ್ಯಾನ್ಸ್ ಮಾಡ್ತಾರೆ ರಿ ಎಲ್ಲರೂ ಛಲೋನೇ ಡಾನ್ಸ್ ಮಾಡ್ಬೇಕಂದು ನನ್ನದು ಆಸೆ ಐತ್ರಿ ಈಗ ಒಳ್ಳೆಯ ಡಾನ್ಸ್ ಮಾಡೋರಂದ್ರೆ ಅವ್ರು ಈ ಕ್ಲಾಸಿಗೆ ಹೋಗಿರ್ತಾರೆ ರಿ ಮತ್ತು ನಾವು ಏನಂದರೂ ಅವ್ರು ಎಂಥ ಫಾರ್ಮ್ ಅಂದ್ರೆ ಹೆಂಗೆ ಬೇಕು ಹಂಗೆ ಹೇಳ್ತೀವಿ ರಿ ಅಂದರೆ ಭರತ್ನಾಟ್ಯಗ ಆಗಿರ್ಬೇಕು ರಿ ಅದ್ಯಾವ ಕಥಕ್ ರೀ ಅಂಥವು ಇಂಥವು ಇರ್ತವೆ ರಿ ನಾವು ಎಂಥವ್ ಹೇಳಿದರೂ ಅವ್ರು ಫಟ್ ಅಂತ ಮಾಡಿ ತೋರಸ್ತಾರೆ ರಿ ಅದೇ ಕಲ್ತಿರಲ್ಲ ನೋಡಿರಿ ಅವ್ರೇನು ಇದಾರಲ್ಲ ಒಂದೇ ತರದ್ದೇ ಡ್ಯಾನ್ಸನ್ನ ಕಲ್ತ್ಕೊಂಬಂದಿರ್ತಾರೆ ರಿ ಅವ್ರಿಗೆ ಅದನ್ನು ಬಿಟ್ಟು ಬೇರೆ ಡ್ಯಾನ್ಸ್ ಮಾಡಕ್ಕೆ ಬರಂಗಿಲ್ಲ ರಿ ಹಾಗಾಗಿ ಕಲ್ತವ್ರು ಬಹಳ ಅಂದ್ರೆ ಬಹಳ ಲಗೂನ ಎಲ್ಲನೂ ಕಲಿತಾರೆ ರಿ ಈ ಕಲಿಲಾರ್ದೊರು ಯೂಟೂಬು ಅದೂ ಇದೂ ನೋಡಿ ಕಲಿತಾರೆ ರಿ ಇನ್ನು ನಾನು ಒಬ್ಬಾಕಿ ಡ್ಯಾನ್ಸರ್ ರಿ ಅದರಾಗ ನಾನು ಭರತ್ನಾಟ್ಯನ ಮಾಡ್ತೇನೆ ರಿ ಭರತನಾಟ್ಯ ಮಾಡ್ತೇನಂದ್ರೆ ಬಹಳ ಅಂದ್ರೆ ಬಹಳ ಛಲೋನೂ ಮಾಡ್ತೀನಿ ಅಂತ ನಂದಕ್ಕೆ ನಾ ಹೇಳ್ಕೊಳಲ್ಲ ರಿ ನಾನ ಈಗ ಮೊನ್ನೆ ಮೊನ್ನೆ ಒಂದು ಮೂರ್ನಾಲ್ಕು ಐದು ವರ್ಷಗಳಿಂದ ನಾನು ಡ್ಯಾನ್ಸ್ ಕಲ್ತೇನಿ ರಿ ನಾ ಕ್ಲಾಸಿಗಂತೇಳಿ ಏನೂ ಜಾಸ್ತಿ ಹೋಗೊಂಗಿಲ್ಲ ರಿ ನಾನು ಒಂದು ಒಳ್ಳೆಯ ನರ್ತಕಿ ಅಂತ ನಾ ಏನೂ ನನ್ನ ಬಗ್ಗೆ ನಾ ಹೇಳ್ಕೊಳಂಗಿಲ್ಲ ರಿ ಹೇಳ್ಕೊಳಂಗಿಲ್ಲ ರಿ ನಾ ಅಂತೂ ಇನ್ನೂ ಡ್ಯಾನ್ಸ್ ಶುರು ಮಾಡಿದ್ದು ಮೂರ್ನಾಲ್ಕು ವರ್ಷದಿಂದ ಹಿಂದೆ ರಿ ನಾ ಕ್ಲಾಸಿಗಂತೂ ಇನ್ನೂವರ್ಗು ಹೋಗಿಲ್ಲ ರಿ ಹೋಗೇನಂದರೂ ಒಂದು ವರ್ಷ ಅಷ್ಟು ಕ್ಲಾಸಿಗೆ ಹೋಗೇನಿ ರಿ ಅದಾದ್ಮೇಲೆ ನಾ ಮತ್ತೆ ಯಾವತ್ತೂ ಕ್ಲಾಸಿಗೆ ಹೋಗಿಲ್ಲ ರಿ ಹಂಗಾದ ಮೇಲೆ ನಾನು ಒಂದು ಡ್ಯಾನ್ಸ್ ಮಾಡ್ತೀನಿ ರಿ ಈಗ ಭರತನಾಟ್ಯ ಆಗಿರ್ಬೋದು ರಿ ಆಮೇಲೆ ಫ್ರೀಶ್ಟೈಲ್ ಡ್ಯಾನ್ಸ್ ಆಗಿರ್ಬೋದು ರಿ ಡ್ಯಾನ್ಸ್ ಅಂತಂದ್ರೆ ಛಲೋದು ಕೆಟ್ಟದು ಅಂತೇನೂ ಇರಂಗಿಲ್ಲ ರಿ ಡ್ಯಾನ್ಸ್ ಮಾಡ್ಬೇಕು ರಿ ಡ್ಯಾನ್ಸ್ ಮಾಡಿದ್ದನ್ನ ನೋಡೋರ ಕಣ್ಣು ಛಲೊ ಇದ್ದರೆ ಛಲೊ ಅನ್ನಿಸ್ತೈತ್ರಿ ಕೆಟ್ಟಿದ್ದರೆ ಕೆಟ್ಟ ಅನಿಸ್ತೈತಿ ಅಂತ ಹೇಳಕ್ಕೂ ಬರಂಗಿಲ್ಲ ರಿ ಆದರೆ ನಾವು ಡ್ಯಾನ್ಸ್ ಮಾಡುವ ಒಂದು ಶೈಲಿ ಏನಿರ್ತೈತಲ್ಲ ರಿ ಅದು ಬಹಳ ಅಂದ್ರೆ ಭಾಳ ಛಲೊ ಇರ್ಬೇಕು ಹಂಗೆ ಅಲ್ಲ ರಿ ನಾವು ಡಾನ್ಸ್ ಛಲೊ ಮಾಡಿದ್ರೆ ಮುಂದೆ ನಮಗೆ ಉಪ್ಯೋಗ ಆಕೈತ್ರಿ ಕೆಟ್ಟ ಮಾಡಿದರೂ ನಮ್ಗೆ ಉಪ್ಯೋಗ ಆಕೈತ್ರಿ ಹಾಗಾಗಿ ನಾವು ಡಾನ್ಸ್ ಛಲೊ ಮಾಡ್ಬೌದು ಛಲೊನೂ ಮಾಡ್ಬೋದು ಕೆಟ್ದೂ ಮಾಡ್ಬೋದು ರಿ ಹಾಂ ಮತ್ತು ಇನ್ನೇನಾರ ಹೇಳ್ಬೇಕಂದ್ರೆ ಡ್ಯಾನ್ಸ್ ಬಗ್ಗೆ ರೀ ನಂಗೆ ಡ್ಯಾನ್ಸ್ ಮಾಡಬೇಕು ಅನ್ನೋ ಹುಚ್ಚು ಅಂದ್ರೆ ಭಾಳ ಅಂದ್ರೆ ಭಾಳ ಐತ್ರಿ ನಾ ಡ್ಯಾನ್ಸ್ ಮಾಡೋ ಹುಚ್ಚು ಸಣ್ಣಾಕಿದ್ದಾಗಿಂದನೂ ಇತ್ತು ರಿ ಮೊದ್ಲೆಲ್ಲ ಮನ್ಯಾಗ ಟೀವ್ಯಾಗ ಹಾಡು ಹಚ್ಚಿದ ತಕ್ಷಣ ಕುಣಿಯೋವಂಗೆ ಇತ್ತು ರಿ ಆದ್ರೆ ಈಗ ನಮ್ಮ ಅವ್ವ ಅಪ್ಪಗೆಲ್ಲ ಹೇಳಿದ ಮೇಲೆ ಅವ್ರು ನಂಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ರು ರಿ ಆ ಸಪೋರ್ಟ್ ಎಲ್ಲ ಮಾಡಿದ ಮ್ಯಾಗ ಏನಾತಂದ್ರೆ ನಾನೂ ಒಂದು ಡ್ಯಾನ್ಸ್ ಕಲಿಬೇಕು ಅಂತ ಒಂದು ಆಸೆ ಇಟ್ಕೊಂಡು ಮುಂದೆ ಹೋದೆ ರೀ ಅವಾಗ ನಮ್ಮ ಅಪ್ಪ ಅವ್ವ ನಂಗೆ ಭಾಳ ಅಂದ್ರೆ ಭಾಳ ಇದು ಮಾಡಿದ್ರ್ ರೀ ಪ್ರೋತ್ಸಾಹ ಮಾಡಿದ್ರು ರಿ ಪ್ರೋತ್ಸಾಹ ಮಾಡಿದ್ಮ್ಯಾಗ ಏನಾತು ನಾನೂ ಒಂದು ಛಲೊ ಒಬ್ಬಾಕಿ ಡ್ಯಾನ್ಸರ್ ಆದ್ನಿ ರೀ ಡ್ಯಾನ್ಸರ್ ಆದ್ಮೇಲೆ ಏನಾತಂದ್ರೆ ರೀ ನಾನೂ ಒಂದು ಛಲೊ ಛಲೊ ಕಾರ್ಯಕ್ರಮಕ್ಕೆಲ್ಲ ಹೋದ್ನಿ ರೀ ಹೋದ ಮ್ಯಾಗೆ ನನಗೂ ಛಲೊ ಛಲೊ ಎಲ್ಲ ಕಡೆ ಅವಾರ್ಡ್ಸ್ ಎಲ್ಲ ಬರಾಕ್ಕತ್ತು ರೀ ಎಲ್ಲ ಕಡೆ ಹೋದರೂ ನನಗೆ ಏನಂತ ಗುರುತಿಸ್ತಾರೆ ರೀ ಅಂದ್ರೆ ರೀ ಈಕಿ ಡ್ಯಾನ್ಸರ್ ಶಾಹಿನ್ ಅಲ್ವಾ ಅಂತ ಗುರ್ತಿಸ್ತಾರೆ ರಿ ಆ ಒಂದು ಹೆಮ್ಮೆ ಏನೈತಲ್ಲ ರಿ ಅದು ಡ್ಯಾನ್ಸ್ನಿಂದ ನಂಗೆ ಸಿಕ್ಕೈತೆ ರಿ ಈ ಡ್ಯಾನ್ಸ್ನಿಂದ ನಂಗೆ ಸಿಕ್ಕೈತಂತ ಹೇಳ್ಕೊಳಕ್ಕ ನಂಗೊಂದು ದೊಡ್ಡ ಹೆಮ್ಮೆ ರೀ ಹಾಗಾಗಿ ನಾ ಡ್ಯಾನ್ಸಿಗೆ ಯಾವತ್ತೂ ಚಿರಋಣಿಯಾಗಿ ಇರ್ತೇನೆ ರಿ ಡ್ಯಾನ್ಸ್ ಅಂದರೆ ನಂಗೆ ಮೊದ್ಲು ನೆನ್ಪಾಗೋದು ಪುನೀತ್ ಸರ್ ಅಂತ ಹೇಳಿ ಯಾಕಂದ್ರೆ ಡ್ಯಾನ್ಸ್ ಬಹಳ ಅಂದ್ರೆ ಬಹಳ ಛಲೊ ಮಾಡ್ತಾರೆ ರಿ ಅವ್ರಷ್ಟೇ ಅಲ್ಲ ಎಲ್ಲ ಹೀರೋಗಳು ಬಹಳ ಅಂದ್ರೆ ಬಹಳ ಛಲೊ ಡ್ಯಾನ್ಸ್ ಮಾಡ್ತಾರೆ ರಿ ಆದರೆ ಎಲ್ಲದಕ್ಕಿಂತ ನಂಗೆ ಇಷ್ಟ ಆಗಿದ್ದು ಅವ್ರೇ ರೀ ಅವ್ರು ನಮ್ಮ ಕಣ್ಣದ ಕನ್ನಡದ ಕಣ್ಮಣಿ ಅಂತನೇ ಅನ್ಬೋದು ರಿ ಅವ್ರು ಇಲ್ಲಿವರೆಗೂ ಡ್ಯಾನ್ಸ್ ಎಷ್ಟು ಛಲೊ ಮಾಡ್ತಾರಂತ ನಿಮಗೂ ಎಲ್ಲರ್ಗೂ ಗೊತ್ತೇ ಇರ್ಬೇಕು ರಿ ಬಹಳ ಅಂದ್ರೆ ಬಹಳ ಛಲೊ ಡ್ಯಾನ್ಸ್ ಮಾಡ್ತಾರೆ ರೀ ಅವ್ರು ಅವ್ರ ಕಾಲು ಕೈ ಅವ್ರ ಮೂಮೆಂಟ್ಸ್ ಅವ್ರು ಏನು ಹೊಳ್ಯಾಡ್ಸ್ತರಲ್ಲ ರಿ ಭಾಳ ಅಂದ್ರೆ ಭಾಳ ಅದ್ಭುತವಾಗೈತೆ ರಿ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಗೆ ಅವರು ಅಂದರೆ ಇಷ್ಟ ರೀ ಎಲ್ಲ ಡಾನ್ಸರ್ಸಿಗೂ ಅವರು ಡ್ಯಾನ್ಸಿನ ದೇವ್ರಂತನೇ ಎಲ್ಲ ಡ್ಯಾನ್ಸ್ ಕ್ಲಾಸಿಗೂ ಅವರ ಒಂದು ಫೋಟೋ ಇಟ್ಕೊಂಡೇ ಪೂಜಿಸ್ತೇವ್ರಿ ಹಂಗೆ ನನ್ನ ಆರಾಧ್ಯ ದೇವರು ಅವ್ರೇ ರೀ ಇನ್ನು ಆರಾದ್ಯ ದೇವ್ರಂತ ಬಂದ ತಕ್ಷಣ ನಾಟ್ಯ ದೇವರು ರೀ ಹಂಗೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ರಿ ಈಗ ನಾ ಒಂದು ಡ್ಯಾನ್ಸರ್ ಸೋನಿ ಶಾಹಿನ್ ಅಂತ ಗುರ್ತಸ್ತೇನಂದ್ರೆ ಅದಕ್ಕೆ ಕಾರಣ ನನ್ನ ಹಿಂದಿರೋ ನಮ್ಮ ಅವ್ವ ಅಪ್ಪ ಮತ್ತು ನನ್ನ ಇಷ್ಟು ದಿನ ಕಲಿತಿದ್ದ ಶ್ರಮಕ್ಕೆ ನಂಗೆ ಒಂದು ಛಲೋದು ಒಂದು ಇದು ಸಿಕ್ಕೈತಿ ಅಂತ್ಹೇಳಿ ನಾ ಖುಷಿಪಡ್ತೇನೆ ರಿ ಅಷ್ಟೇ ಅಲ್ದೆ ರೀ ನಂಗೆ ಈಗಂತೂ ಶಾಲೆಯಾಗೆಲ್ಲ ಭಾಳ ಅಂದ್ರೆ ಭಾಳ ಪ್ರೋತ್ಸಾಹ ಮಾಡ್ತಾರೆ ರೀ ಹಾಗಾಗಿ ಮೊದ್ಲೆಲ್ಲ ನಾ ಶಾಲೆನ್ಯಾಗ ಡ್ಯಾನ್ಸ್ ಮಾಡ್ತಿದ್ವಿ ಅದಷ್ಟೇ ಖರೆ ನೋಡಿರಿ ಅದಾದ ಮೇಲ್ ಮತ್ತೆ ಹಿಂಗೆ ಆಮೇಲೆ ಡ್ಯಾನ್ಸ್ ಮಾಡಿದ್ದೇ ನಮಗೆ ಗೊತ್ತಿಲ್ಲ ರಿ ಶಾಲೆಯಾಗೆಲ್ಲ ಮಾಡ್ತಿದ್ವಿ ರೀ ಅದು ಖರೆ ರೀ ಅದಾದ ಮ್ಯಾಲ್ ಇನ್ನು ಮತ್ತೆ ನಾವೀಗ ಹೊರಗಡೆ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮದಾಗ ಡ್ಯಾನ್ಸ್ ಎಲ್ಲ ಮಾಡತ್ತೇವ್ರಿ ಹಾಗಾಗಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ರಿ ಈವರೆಗೂ ನಾನು ಭಾಳ ಅಂದ್ರೆ ಭಾಳ ಪ್ರಶಸ್ತಿ ತೊಗೊಂಡೇನಿ ರಿ ಭಾಳಷ್ಟು ಪ್ರಶಸ್ತಿ ಎಲ್ಲ ತೊಗೊಂಡೇನಿ ರಿ ಆಮೇಲೆ ಹಿಂಗೆ ಒಂದು ನೂರೈವತ್ತು ಪ ಕಾರ್ಯಕ್ರಮ ನಾ ಮಾಡೇನಿ ರಿ ಅಲ್ಲೇ ಡಾನ್ಸ್ ಕೊಟ್ಟೇನಿ ನಾನು ಇಲ್ಲಿವರೆಗೂ ಭರತನಾಟ್ಯ ಮಾಡ್ತೇನಿ ರಿ ಆಮೇಲೆ ಫ್ರೀಸ್ಟೈಲ್ ಡ್ಯಾನ್ಸ್ ಎಲ್ಲನೂ ಮಾಡಕ್ಕ ಕಲ್ತೇನಿ ರಿ ಹಂಗೆ ವ್ಯತ್ಯಾಸ ಅಂತೇನೂ ಹೇಳಕ್ಕ ಬರಂಗಿಲ್ಲ ರಿ ಆದ್ರೆ ಒಂದು ಒಳ್ಳೆಯ ಡ್ಯಾನ್ಸರ್ ಅಂದ್ರೆ ಎಲ್ಲ ಕಲ್ತಿರ್ತಾರೆ ರಿ ಆಮೇಲೆ ಅವ್ರಿಗೆ ಅದು ಭರತನಾಟ್ಯ ಅನ್ನೋದು ಇರ್ತೈತಲ್ಲ ರಿ ಅದರ ಪರೀಕ್ಷೆ ಬರ್ದು ಅವರು ಛಲೋದ ಉತ್ತೀರ್ಣನಾಗಿರ್ತಾರೆ ರಿ ಅಂದರೆ ಛಲೊ ಮಾರ್ಕ್ಸ್ ತೊಗೊಂಡು ಪಾಸಾಗಿರ್ತಾರೆ ರಿ ಅವ್ರು ಇನ್ನು ಸಾಮಾನ್ಯ ನೃತ್ಯಗಾರ್ತಿ ಅಂದ್ರೆ ಅಷ್ಟು ಕಷ್ಟ ರೀ ಅವ್ರಂದ್ರೆ ಶ್ರೇಷ್ಟ ಅಂತಂದ್ರೆ ಛಲೊ ಇದ್ದವರೇ ಅಂದರೆ ಅವ್ರು ಒಂದು ಪಟ್ ಒಂದು ಛಲೋ ಕ್ಲಾಸಿಗೆ ಹೋಗಿ ಕಲ್ತಿರ್ತಾರೆ ರೀ ಅವ್ರು ಹಂಗಾಗಿ ಅವ್ರದ್ದು ಭಾಳ ಅಂದ್ರೆ ಭಾಳ ಇದಿರ್ತೈತೆ ರಿ ಹಾಗೆ ನಮ್ದಂತೂ ಆಗಾಗ ಬರಂಗಿಲ್ಲಲ್ಲ ರಿ ಹಾಂ ನಾವೆಷ್ಟೇ ಆದರೂ ಮನ್ಯಾಗ ನೋಡಿ ಕಲ್ತಿರ್ತೇವೆ ರಿ ಆದ್ರೆ ಕ್ಲಾಸಿಗೆ ಹೋಗಿ ಕಲಿತವ್ರ್ದು ಅದು ಬೇರೆನೇ ಶ್ಟೈಲ್ ಇರ್ತೈತೆ ರಿ ಹಾಗಾಗಿ ನಾವು ಕ್ಲಾಸಿಗೆ ಹೋಗಿ ಕಲಿಯಬೇಕಂತ ಆಸೆ ಇರ್ತೈತೆ ರಿ ಎಲ್ಲರ್ಗೂ ಆದ್ರೆ ಹೋಗ್ಬೇಕು ರಿ ಕ್ಲಾಸಿಗೆ ಹಚ್ಚಿದ್ವಿ ರೀ ನಾವು ಮೊದ್ಲ್ ಆದ್ರೆ ಹೋಗಕ್ಕ ನಮ್ಗೆ ಟೈಮ್ ಇಲ್ಲ ಅಂತ್ಹೇಳಿ ಹೋಗಕ್ಕ ಆಗಿದ್ದಿಲ್ಲ ರಿ ಆದ್ರೆ ಕ್ಲಾಸಿಗೆ ಹೋಗ್ಬೇಕು ರಿ ಹೋದ್ರೆ ಛಲೋ ಮತ್ತು ಇನ್ನೇನು ನೃತ್ಯದ ಬಗ್ಗೆ ಹೇಳ್ಬೇಕಂದ್ರೆ ರೀ ಭಾಳ ಅಂದ್ರೆ ಭಾಳ ಅದಾವ ಆದ್ರೆ ಬಹಳ ಅಂದ್ರೆ ಬಹಳ ಅದಾವ ಖರೆ ಆದ್ರೆ ನಮ್ಮ ಉತ್ರ ಕರ್ನಾಟಕದಾಗ ಧಾರ್ವಾಡದಾಗಂತೂ ಕಲೆ ಸಾಂಸ್ಕೃತಿಗೆ ಸಾಹಿತ್ಯ ಎಲ್ಲದಿಂದ ಹಿಡದು ಬಹಳ ಅಂದ್ರೆ ಭಾಳ ಛಲೊ ಆಗಿಬಿಟ್ಟೈತಿ ನಾನೂ ಇಂಥ ಧಾರ್ವಾಡ ಪುಣ್ಯ ಸ್ತಾಳ್ನಾಗ್ ಸ್ಥಳ್ದಾಗ ಹುಟ್ಟೇನಂದ್ರೆ ನನ್ನ ಪುಣ್ಯ ರೀ ಅದು ಹಾಗಲ್ಲ ರಿ ಮತ್ತು ಇನ್ನೂ ಭಾಳ ಅಂದ್ರೆ ಭಾಳ ಅದಾವ ಎಷ್ಟಂತ ಹೇಳಲಿ ರೀ ಹಂಗೆ ನಾನು ಭರತನಾಟ್ಯ ಅಂತ ಮಾಡ್ತೇನೆ ರಿ ಬಹಳ ಅಂದ್ರೆ ಭಾಳ ಖುಷಿ ಅನಿಸ್ತೈತಿ ನಾ ಒಂದು ಏನು ಡ್ಯಾನ್ಸ್ ಮಾಡ್ತಿರ್ತೇನೆ ರಿ ಅದೊಂದು ಅದೊಂದು ಅರ್ವಿ ಹಾಕ್ಕೊಂಡಿರ್ತೇನಲ್ಲ ರಿ ನಾನು ಅದು ಭಾಳ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತೈತ್ರಿ ನಾವು ಈಗ ಭರತನಾಟ್ಯ ಒಳಗೆಲ್ಲ ಅದು ದೇವ್ರದ್ದು ಡ್ಯಾನ್ಸ ಶಿವಂದು ಆಗಿರ್ಬೋದು ಲಕ್ಷ್ಮೀದು ಆಗಿರ್ಬೋದು ಎಲ್ಲ ಹಿಂಗೆ ಮಾಡ್ತಿರ್ತೇವಲ್ಲ ರಿ ಆ ದೇವ್ರದು ಏನೋ ಒಂದು ಅರ್ವಿ ಇರ್ತೈತಲ್ಲ ರಿ ಅದನ್ನು ನಾವು ಪೂಜೆ ಮಾಡಿ ಹಾಕ್ಕೊತೇವೆ ರಿ ಯಾಕಂದ್ರೆ ನಾವು ಅದೊಂದು ದೇವ್ರ ರೀತಿ ಒಳಗೆ ಕಾಣ್ತೇವೆ ರಿ ಆಮೇಲೆ ಗೆಜ್ಜೆನೆಲ್ಲ ನಾವು ಪೂಜೆ ಮಾಡಿ ಹಾಕ್ಕೊತೇವೆ ಅದು ನಮ್ದು ಒಂದು ಇದು ರೀ ಅದು ನಾವು ಪಾಲನೇನ ಮಾಡ್ಬೇಕು ರಿ ಅದನ್ನು ಹಾಗಾಗಿ ನಾವು ತ ನಮ್ದು ಡ್ಯಾನ್ಸ್ ಅಂದ್ರೇನ ನಾವದನ್ನು ದೇವ್ರಂತ ಹೇಳಿ ನಂಬ್ತೇವೆ ರಿ ಇಷ್ಟೇ ಅಲ್ಲ ರಿ ಮತ್ತೆ ಡ್ಯಾನ್ಸ್ ಅಂದ್ರೆ ದೇವ್ರೇ ರೀ ಎಲ್ಲರ್ಗೂ ಡ್ಯಾನ್ಸ್ ಕಲಿಯೋರ್ಗಂತೂ ದೇವ್ರೇ ರೀ ಅದು ನೋಡೋರ ಕಣ್ಣಿಗೆ ಮನರಂಜನೆ ಆಗಿ ಕಾಣ್ತೈತೆ ರಿ ಆದ್ರೆ ಅದು ಮಾಡ್ದೋರಿಗೆ ಗೊತ್ತು ರಿ ಅದ್ರ ಬಗ್ಗೆ ಏನು ಅಂತ ಹೇಳಿ ಏನು ಅಂತ ಹೇಳಿ ಮತ್ತಿನ್ನು ಹಂಗೇ ಹೇಳ್ಕೊತನ ಹೋಕ್ಕಾತೇನೆ ರಿ ನಾನೂ ಬಹಳ ಅಂದ್ರೆ ಭಾಳ ಛಲೊ ಅನಿಸ್ತೈತ್ರಿ ನಮಗೂ ಈಗ ಇಷ್ಟುವರ್ಗೂ ನಾನು ನೂರಾ ಐಒಟ್ಟು ಪ್ರೋಗ್ರಾಮ್ ಹಾಗೆಲ್ಲ ಮಾಡೇನಿ ರಿ ನಂಗೆ ಇಷ್ಟು ದಿನ ಭಾಳ ಅಂದ್ರೆ ಭಾಳ ಖುಷಿ ಆಗಾತೈತ್ರಿ ನಾನು ಇಷ್ಟೆಲ್ಲ ಪ್ರೋಗ್ರಾಮ್ ನಾನೇ ಡ್ಯಾನ್ಸ್ ಮಾಡೇನಲ್ಲ ಅಂತ್ಹೇಳಿ ಭಾಳ ಖುಷಿ ಆಗಾತೈತ್ರಿ ಭರತನಾಟ್ಯ ಡ್ಯಾನ್ಸ್ ಆಗಲಿ ಎಲ್ಲ ಡ್ಯಾನ್ಸ್ ಆಗಲಿ ಬಹಳ ಅಂದ್ರೆ ಬಹಳ ಛಲೊ ಆಕೈತ್ರಿ ಹಾಗಲ್ಲ ರಿ ಕಲಿಬೇಕು ಅಂತ ಏನಿಲ್ಲ ರಿ ನಮ್ಗೆ ಕಲಿಯುವಂಥ ಒಂದು ಇಚ್ಛೆ ಇತ್ತಂದ್ರೆ ನಾವು ಅದನ್ನು ಒಬ್ಬರನ್ನ ನೋಡಾದರೂ ಕಲಿಬೋದು ರಿ ಹಂಗೆ ನಾ ಹಂಗೆ ಅದೇನಿ ರಿ ಒಬ್ಬರ್ನ ನೋಡಿ ನೋಡಾದರೂ ಕಲಿತೇನಿ ರಿ ಹಿಂಗೆ ಅಂತ ಹೇಳ್ಬೋದು ರಿ ಮತ್ತು ಇನ್ನೂ ಏನಪ್ಪಾ ಅಂದ್ರೆ ಡ್ಯಾನ್ಸ್ ಅಂತ ಅಂದ ತಕ್ಷಣ ಒಂದು ಇದು ಅಂತ ಇರ್ತೈತೆ ರಿ ಒಂದು ಬಾಡಿ ಒಳಗಿಂದು ಫಿಟ್ನೆಸ್ ಎಲ್ಲ ಮೇಯ್ನ್ಟೇನ್ ಮಾಡ್ಬೇಕಂತ ಇರ್ತೈತೆ ರಿ ಅಂದ್ರೆ ನಮ್ದು ಇದು ಏನಂದ್ರೆ ನಮ್ದು ಆ ದೇಹನ ನಾವು ನಮ್ಮ ಇದ್ರೊಳಗೆ ಇಟ್ಕೊಬೇಕು ರಿ ಕಂಟ್ರೋಲಾಗ ಇಟ್ಕೊಬೇಕು ರಿ ಅಂದ್ರೆ ನಾವೊಂದು ಬೆಂಡಿಂಗ್ಸ್ ಆಗಲಿ ಶ್ಟಂಟ್ಸ್ ಒಂದು ಏನೇನೋ ಇರ್ತವಲ್ಲ ರಿ ಅವೆಲ್ಲ ಲಗಾಟಿ ಪಲ್ಟಿ ಅವೆಲ್ಲ ಮಾಡಕ್ಕ ನಮ್ಮ ಬಾಡಿ ಅಂದ್ರೆ ಭಾಳ ಒಂಚೂರು ಸಡ್ಲ ಬಿಡ್ಬೇಕು ರಿ ನಮ್ಮ ಬಾಡಿನ ಆವಾಗ ನಮ್ಗೆ ಅವನ್ನೆಲ್ಲ ಮಾಡಕ್ಕ ಸಾಧ್ಯ ಆಗ್ತೈತಿ ನಾವದನ್ನು ಬಿಟ್ಟು ಇಷ್ಟಿಷ್ಟೇ ಹಂಗೆ ಉಸೂಸ್ಗ ಅಂದ್ರೆ ಸಲ್ಪ್ ಸ್ವಲ್ಪ ಹಿಂಗೆ ಇಲ್ಲೆಲ್ಲ ನನ್ನ ಕೈ ಹಿಂಗೆ ಬಿಟ್ರೆ ನಂಗೆ ಏನರ ಆಕ್ತೈತೆನೋ ಅನ್ನೋರ್ಗತೆ ಮಾಡಿದ್ರೆ ಅದು ಆಗಂಗಿಲ್ಲ ರಿ ನಾವು ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಮೈನ ಸಡಲ ಬಿಟ್ಟು ನಾವು ಛಲೊ ಡ್ಯಾನ್ಸ್ ಮಾಡಿದ್ವಂದ್ರೆ ನಾವು ಮುಂದೊಂದು ದಿನ ಛಲೊ ಡ್ಯಾನ್ಸರ್ ಆಗತೇವೆ ಹೀಗಾಗಿ ನಾ ಇಷ್ಟು ಡ್ಯಾನ್ಸ್ ಬಗ್ಗೆ ಹೇಳ್ತೇನೆ ರಿ ಮತ್ತು ಇನ್ನೂ ಏನರ ಅಂತಪ್ಪಾ ಅಂದ್ರೆ ಮತ್ತೇನಪ್ಪಾ ಅಂದ್ರೆ ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ರೀ ನನಗೂ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ ರೀ ಹೀಗಾಗಿ ನಾನೂ ಒಬ್ಬಾಕಿ ಡ್ಯಾನ್ಸರ್ ರೀ ಕಥಕ್ ಆಗಿರ್ಬೋದು ರಿ ಫ್ರೀಶ್ಟೈಲ್ ಡ್ಯಾನ್ಸ್ ಎಲ್ಲನೂ ಡ್ಯಾನ್ಸ್ ಮಾಡ್ತೇನೆ ರಿ ನಾನು ಮತ್ತೇನಂದ್ರೆ ರೀ ಒಟ್ಟು ಡ್ಯಾನ್ಸ್ ನೀವು ಎಲ್ಲಾರೂ ಮಾಡಿರಿ ಮತ್ತು ನಿಮ್ಮ ಮಕ್ಳು ಮಕ್ಳು ಕಲಿತಾವಂದ್ರೆ ಕಲಿಸ್ರಿ ನಿಮ್ಮ ಮಕ್ಳಿಗೆ ಬಿಡಕ್ಕ ಹೋಗ್ಬೇಡಿ ಯಾಕಂದ್ರೆ ಮುಂದೊಂದು ದಿನ ನಾ ನೋಡಿರಿ ಮೊದ್ಲೇ ನಂಗೆ ಅಪ್ಪ ಅವ್ವ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ರಂದ್ರೆ ಅವ್ರು ನಂಗೆ ಪ್ರೋತ್ಸಾಹ ಮಾಡಿದ್ಕೆ ನಂಗೆ ಇವತ್ತು ಒಂದು ಹೆಸ್ರು ಏನಪ್ಪಾ ಅಂದ್ರೆ ಹೆಸ್ರು ಶಾಹಿನ್ ಅಂತ ರಿ ಯಾರೂ ನಂಗೆ ಶಾಹಿನ್ ಅಂತ ಕರಿಯಂಗಿಲ್ಲ ರಿ ಡ್ಯಾನ್ಸರ್ ಶಾಹಿನ್ ಅಂತ ಕರಿತಾರೆ ರೀ ಅದನ್ನೆಲ್ಲ ಕೇಳಿ ನಂಗೆ ಎಷ್ಟು ಖುಷಿ ಆಕೈತಂದ್ರೆ ನಮ್ಮ ಅವ್ವ ಅಪ್ಪಗ ನಾ ಒಂದು ಹೆಮ್ಮೆ ತರುವಂಥ ವಿಷಯ ಮಾಡಿದ್ನಲ್ಲಪ್ಪ ಅಂತ ಹೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ರಿ ಇದಕ್ಕೆ ಹಿಂದೊಂದು ಸಪೋರ್ಟ್ ಅಂತ ಇರಬೇಕು ಅಲ್ಲ ರಿ ಅದೊಂದು ಹಿಂಗೆ ಮು ಹಿಂದೆ ಒಬ್ರು ಯಾರೋ ನಮ್ಮ ಹಿಂದೆ ನಿಂತ್ರು ಅಂದ್ರೆ ರೀ ಅದು ಖಂಡಿತ ನಾವು ಮುಂದೊಂದು ದಿನ ಗೆಲ್ಲೇ ಗೆಲ್ತೇವೆ ಅನ್ನೋದೊಂದು ಇದು ಇರ್ತೈತೆ ರಿ ಹಿಂಗೆ ನನಗೆ ಹಿಂದೆ ನಿಂತವ್ರು ಅಂದ್ರೆ ನಮ್ಮ ಅವ್ವ ಅಪ್ಪ ನೋಡಿರಿ ನಂಗೆ ಇಷ್ಟು ದಿನ ಆಗಲಿ ಭಾಳ ಅಂದ್ರೆ ಭಾಳ ಛಲೊ ನೋಡ್ಕೊಂಡಾರೆ ರೀ ಅವ್ರು ನಾ ಈಗ ಏನು ಮಾಡ್ತೇನಂದರೂ ಮಾಡವ್ವ ಮಾಡವ್ವ ಅಂತಾರ್ರಿ ಹಾಗಾಗಿ ನಂಗೆ ಅವ್ರು ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ನಾ ಇವತ್ತು ಎಲ್ಲಾರ ಕಡೆಯೂ ಡ್ಯಾನ್ಸರ್ ಸೋನಿ ಅಂತ ಅನ್ಸ್ಕೊತೇನೆ ರಿ ಹಂಗೆ ಎಲ್ಲರೂ ಅಂದಾಗ ನಮ್ಮ ಅವ್ವ ಕಣ್ಣಾಗ ನೀರು ಬರ್ತವ್ರಿ ಹಂಗಂದಾಗ್ ನನಗೂ ಒಂದು ಛಲೊ ಹೆಮ್ಮೆ ಅನಿಸ್ತೈತ್ರಿ ಹಾಗಾಗಿ ನಿಮ್ಮ ಮಕ್ಳು ಏನರ ಹಂಗೆ ಆಗ್ತಾವಂದ್ರೆ ದಯವಿಟ್ಟು ಅವ್ರಿಗೆ ಇದು ಏನಂದ್ರೆ ಪ್ರೋತ್ಸಾಹ ಮಾಡಿರಿ ಅವ್ರಿಗೂ ಖುಷಿ ಆಕ್ಕೈತಿ ಮುಂದೆ ನಿಮ್ಮ ಮಕ್ಕಳು ಒಂದು ದಿನ ಡ್ಯಾನ್ಸರ್ ಅಂತ ಅನಿಸ್ಕೊತಾರೆ ರಿ ಡ್ಯಾನ್ಸರ್ ಅಂತಂದ್ರೆ ನನಗೂ ಭಾಳ ಇಷ್ಟ ರೀ ಹಿಂಗೆ ಒಳ್ಳೆಯ ಮತ್ತು ಒಳ್ಳೆಯ ಮತ್ತು ಕಾಮನ್ ಅಂದ್ರೆ ಅಷ್ಟಕ್ಕಷ್ಟೇ ಇರೋವ್ರ್ದು ಬಗ್ಗೆ ನಾ ಹೇಳೇನಿ ರಿ ನಾ ಒಬ್ಬಾಕಿ ಛಲೊ ಡ್ಯಾನ್ಸರ್ ಅಂತ ನಾ ಏನೂ ಹೇಳ್ಕೊಳ್ಳಂಗಿಲ್ಲ ಅಷ್ಟಕ್ಕಷ್ಟೇ ಅಂತ ನೀವು ಅಂದ್ಕೊ ರೀ ಹೀಗಾಗಿ ಇಷ್ಟರ ಬಗ್ಗೆ ನಾನು ಹೇಳಾತ್ತೇನೆ ನೋಡಿರಿ ಡ್ಯಾನ್ಸರ್ ಬಗ್ಗೆ ಭರತನಾಟ್ಯ ಬಗ್ಗೆ ಇಷ್ಟೇ ರೀ ನಾನು ಇದನ್ನೆಲ್ಲ ಮಾಡಕತ್ತಿ ಒಂದು ಐದರಿಂದ ಆರು ವರ್ಷ ಆಯ್ತ್ರಿ ನಾ ಕಲ್ಯಾಕತ್ತಿ ಭರತನಾಟ್ಯ ನಾ ಒಂದು ಸಣ್ಣಾಕಿದ್ದಾಗಿಂದಲೂ ಕಲಿತಿದ್ದ ರೀ ಮೊದ್ಲು ನಡು ಬಿಟ್ಟಿದ್ದ ರೀ ಸ್ವಲ್ಪ ಎಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿ ಹಂಗಾಗಿ ಬಿಟ್ಟಿದ್ದೆ ಮತ್ತೆ ಆಮೇಲೆ ನಾ ಶುರು ಮಾಡಿದೆ ಈಗ ಶುರು ಮಾಡಿ ಇಲ್ಲಿವರೆಗೂ ಬಂದೇನಿ ನೋಡಿರಿ ಹಾಂ ಇಷ್ಟರ ಬಗ್ಗೆ ಹೇಳೇನಿ ನೋಡ್ರಿ ನಾ ಹಂಗಾರ ಇನ್ನು ಮುಂದೆ ನಿಮಗೆ ಬಿಟ್ಟಿದ್ದು ರಿ